ಈಗಿನ ಕಾಲದ ಮಕ್ಕಳಿಗೆ ಕನ್ನಡವನ್ನು ಕಲಿಸುವುದು ಅತೀ ವ ಮುಖ್ಯವಾದ ಒಂದು ಕೆಲಸ ಏಕೆಂದರೆ ಈಗಿನ ಕಾಲದಲ್ಲಿ ಇಂಗ್ಲೀಷ್ ಮುಂದೆ ಯೂಸ್ ಅಂತ ಇಂಗ್ಲೀಷಲ್ಲಿ ಶಿಕ್ಷಣ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ ಇಂಗ್ಲೀಷ್ ಮೀಡಿಯಮ್ಮಿಗೆ ಸೇರ್ಸೋದು ಕನ್ನಡ ಮೀಡಿಯಮ್ಮಿಗೆ ಸೇರಿಸ್ತಿಲ್ಲ ಕನ್ನಡ ಮೀಡಿಯಮ್ ಮುಚ್ಚೊ ಪರಿಸ್ಥಿತಿ ಸಹ ಬಂದಿದೆ ಅಂಥಾ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಕನ್ನಡ ನಾಲೇಜನ್ನು ನೀಡುವುದ್ರಿಂದ ಅವರಲ್ಲಿ ಕನ್ನಡದ ಮನೋಭಾವನೆಯನ್ನು ಬೆಳೆಸುವುದ್ರಿಂದ ನಾವು ಕನ್ನಡಿಗರು ಎಂಬ ಮನೋಭಾವನೆಯನ್ನು ಬೆಳೆಸುವುದ್ರಿಂದ ಕನ್ನಡವನ್ನು ಅಭಿವೃದ್ಧಿ ಮಾಡಲು ಸಾಧ್ಯ ಹೌದು ಈಗಿನ ಯುಗದಲ್ಲಿ ಕನ್ನಡದ ಒಂದು ಮನೋಭಾವನೆ ಯಾರಲ್ಲೂ ಕಾಣಿಸುತ್ತಿಲ್ಲ ಕನ್ನಡಿಗರಾಗಿದ್ದು ನಾವು ಆಂಗ್ಲ ಪದವನ್ನು ಬಳಸ್ತೇವೆ ಆದರೆ ಆಂಗ್ಲದವರಿಗೆ ಕನ್ನಡದ ಮೇಲೆ ಆಸಕ್ತಿ ಕನ್ನಡವನ್ನು ಕಲಿಸು ಕಲಿಯುವ ಆಸಕ್ತಿ ಇರುತ್ತದೆ ಯಾವುದೋ ಒಂದು ಮೂಲೆಯಿಂದ ಬಂದ ಜನರೂ ಸಹ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಓದಿದ್ದರೂ ಅಥ್ವಾ ಕಾಲೇಜುಗಳಲ್ಲಿ ಓದಿದ್ದರೂ ಸಹ ಇಲ್ಲಿ ಬಂದು ಕನ್ನಡವನ್ನು ಕಲಿತಾರೆ ಆದರೆ ಇಲ್ಲಿರುವ ಜನಕ್ಕೆ ನಾವು ಮಾತಾಡುವ ಭಾಷೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಸೊ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಕನ್ನಡದ ಮೇಲೆ ಒಂದು ಅಭಿಮಾನವನ್ನು ಬೆಳೆಸುವ ಒಂದು ಕಾರ್ಯವನ್ನು ಪ್ರಾರಂಭಿಸಬೇಕು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವನ್ನು ಆಚರಿಸ್ತೇವೆ ಆ ದಿನ ಆದರೂ ಎಲ್ಲರಿಗೆ ಕನ್ನಡವನ್ನು ಮಾತಾಡುವಂತೆ ಪ್ರೇರೇಪಿಸಬೇಕು ಮತ್ತೇನಂದರೆ ಚಿಕ್ಕ ಮಕ್ಕಳಿಗೆ ಕನ್ನಡವನ್ನು ಈಗ ಸಧ್ಯಕ್ಕೆ ಕನ್ನಡ ಅವರಿಗೆ ಮೇಯ್ನ್ ಸಬ್ಜೆಕ್ಟ್ ಆಗಿ ಉಂಟು ಆದರೆ ಅವರಿಗೆ ಕನ್ನಡವನ್ನು ಒಂದು ಅದು ಬೇಕೇ ಬೇಕು ಎನ್ನುವ ಸಬ್ಜೆಕ್ಟ್ ಅನ್ನೋ ಹಾಗೆ ಮಾಡಬೇಕು ಅಂದರೆ ಕನ್ನಡವನ್ನು ಈಗಾಗಲೇ ಪ್ರಥಮ ಭಾಷೆ ಅಂತ ಘೋಷಿಸಿದ್ದಾರೆ ಆದ್ದರಿಂದ ಹನ್ನೆರಡನೇ ತರಗತಿಯವರೆಗೆ ಕನ್ನಡ ಭಾಷೆ ಇದೆ ಮುಂದೆಯೂ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಚಿಕ್ಕ ಮಕ್ಕಳನ್ನು ಕನ್ನಡ ಮೀಡಿಯಮ್ಮಿಗೆ ಮೊದಲಿಗೆ ಸೇರಿಸೋದ್ರಿಂದ ಅವರಿಗೆ ಕನ್ನಡದ ಮೇಲೆ ಒಲವು ಜಾಸ್ತಿಯಾಗ್ತದೆ ನಾವು ಕನ್ನಡಿಗರು ಅನ್ನೋ ಮನೋಭಾವ ಬೆಳಿತಾ ಹೋಗ್ತದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ ಅಂತ ಹೇಳ್ತೇವಲ್ಲಾ ಹಾಗೆ ಚಿಕ್ಕ ಮಕ್ಕಳಿರ್ಬೇಕಾದ್ರೆನೇ ಅವರಿಗೆ ನಾವು ಈ ಸಣ್ಣ ಇಂಥ ವಿಷಯಗಳನ್ನೆಲ್ಲಾ ತಿಳಿಸ್ಬೇಕು ಇಲ್ಲಾಂದರೆ ಬರೀ ಇಂಗ್ಲೀಷ್ ಇಂಗ್ಲೀಷ್ ಬರದಿದ್ದರೂ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ನಾವು ಇಂಗ್ಲೀಷನ್ನು ರಾಂಗ್ ಮಾಡಿದರೂ ಪರವಾಗಿಲ್ಲ ಕನ್ನಡದಲ್ಲಿರುವಷ್ಟು ಒಂದು ಅರ್ಥ ಇಂಗ್ಲೀಷಿನಲ್ಲಿರುವುದಿಲ್ಲ ಇಂಗ್ಲೀಷಿನಲ್ಲಿ ಕೆಲವು ಪದಕ್ಕೆ ಏನೇನೋ ಅರ್ಥ ಇರುತ್ತೆ ಒಂದು ಎರಡೆರಡು ಪದ ಒಂದೊಂದು ಪದವಾಗಿ ಆಗುತ್ತೆ ಆದರೆ ಕನ್ನಡ ಹಾಗಲ್ಲ ಸ್ವಚ್ಛ ಶುದ್ಧ ಪರಿಶುದ್ಧ ಸಿರಿಗನ್ನಡಮ್ ಗೆಲ್ಗೆ ಸಿರಿಗನ್ನಡಮ್ ಬಾಳ್ಗೆ ಅಂತ ಬಾಯಲ್ಲಿ ಹೇಳಿದರೆ ಸಾಕಾಗಲ್ಲ ಅದನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳೋದನ್ನ ಕಲೀಬೇಕು ಅದಕ್ಕೆ ನಾವೇನು ಮಾಡಬೇಕಂದ್ರೆ ನಾವು ಮಾಡಿದ ತಪ್ಪನ್ನು ನಮ್ಮ ಮಕ್ಕಳು ಮಾಡದಾಗೆ ನೋಡ್ಕೊಬೇಕು ಮಕ್ಕಳಲ್ಲಿ ಒಂದೊಳ್ಳೆಯ ಮನೋಭಾವನೆಯನ್ನು ತುಂಬಿಸಬೇಕು ಕನ್ನಡದ ಮೇಲೆ ಅಭಿಮಾನ ಬರುವಂತೆ ಮಾಡಬೇಕು ಕನ್ನಡದ ಕವಿಗಳು ಯಾರು ಕನ್ನಡದಲ್ಲಿ ಎಷ್ಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ ಕನ್ನಡ ಓದುವುದಾಗಲೀ ಪದ್ಯ ಬರೆಯುವುದಾಗಲೀ ಅಭಿನಯ ಮಾಡುವುದಾಗಲೀ ಕನ್ನಡ ಮೂವಿಗಳನ್ನು ನೋಡುವುದಾಗಲೀ ಏನೇ ಆಗಲೀ ಕನ್ನಡವನ್ನು ಬೆಳೆಸುವುದ್ರಲ್ಲಿ ನಮ್ಮ ಪಾಲು ಹೆಚ್ಚಿರಬೇಕು ಈ ಇದು ನಮ್ಮಿಂದ ಸ್ಟಾಟಾದದ್ದು ನಾನು ಎಂಬುದರಿಂದ ಸ್ಟಾರ್ಟ್ ಆಗಿ ನಮ್ಮದು ಎಂಬುವವರೆಗೂ ಇರಬೇಕು ಕನ್ನಡ ಕನ್ನಡ ಕನ್ನಡ ಎಂಬುದು ಎಲ್ಲರ ಬಾಯಲ್ಲಿ ಬರಬೇಕು ಬರೀ ಕನ್ನಡಿಗರಾಗಿದ್ದರೆ ಸಾಕಾಗಲ್ಲ ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡೋದನ್ನು ಕಲಿಬೇಕು ಎಷ್ಟೋ ಜನರು ಕನ್ನಡ ಗೊತ್ತಿದ್ದರೂ ಇಂಗ್ಲೀಷಲ್ಲಿ ಮಾತಾಡೋರಿದ್ದಾರೆ ಅಂಥವ್ರಿಗೆ ಬಾಯಿಗೆ ಬೀಗ ಹಾಕಿ ಕನ್ನಡ ಮಾತಾಡಿ ಅಂತ ಪ್ರೇರೇಪಿಸಬೇಕು ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲಲ್ಲಿ ಹಿಡಿದು ಎಲ್ಲದರಲ್ಲೂ ಇಂಗ್ಲೀಷನ್ನು ಯೂಸ್ ಮಾಡ್ತಾರೆ ಈವನ್ ಕಾಲೇಜಲ್ಲೂ ಇಂಗ್ಲೀಷನ್ನೇ ಯೂಸ್ ಮಾಡೋದು ಯಾರಿಗೂ ಕನ್ನಡ ಬೇಡವಾಗಿದೆ ನೆಲೆಸಲು ಮಾತ್ರ ಕರ್ನಾಟಕ ರಾಜ್ಯ ಆದರೆ ಕನ್ನಡ ಯಾರಿಗೂ ಬೇಡ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪಠ್ಯದಲ್ಲಿ ಮುಖ್ಯವಾಗಿ ಕನ್ನಡವನ್ನು ತರ್ಬೇಕು ಕನ್ನಡ ಮೀಡಿಯಮ್ಮಿನ ಮಕ್ಕಳಿಗೆ ಈಗಾಗಲೇ ಕನ್ನಡ ಮುಖ್ಯ ಬೋಧನಾ ಪಠ್ಯವಾಗಿದ್ದು ಸಮಾಜ ವಿಜ್ಞಾನ ಇನ್ನಿತರ ಪಾಠಗಳು ಸಹ ಕನ್ನಡದಲ್ಲೇ ಇರ್ತದೆ ಇಂಗ್ಲೀಷ್ ಮಾತ್ರ ಇಂಗ್ಲೀಷಲ್ಲಿರುತ್ತೆ ಆದರೆ ಬೇರೆ ಕಾಲೇಜುಗಳಲ್ಲಿ ಕನ್ನಡ ಭಾಷೆ ಬರೀ ಒಂದು ಪಠ್ಯಕ್ಕೆ ಮಾತ್ರ ಶಿ ರಿಶ್ಟ್ರಿಕ್ಟ್ ಆಗಿದೆ ಸೊ ಇದನ್ನು ನಾವು ಸ್ವಲ್ಪ ದೂರ ಮಾಡಬೇಕು ಇಂಗ್ಲೀಷ್ ಮೀಡಿಯಮ್ಮಿನಲ್ಲಿ ಕಲಿಯುವ ಮಕ್ಕಳಲ್ಲೂ ಸಹ ಕನ್ನಡದ ಮನೋಭಾವನೆಯನ್ನು ಬೆಳೆಯುವಂತೆ ಮಾಡಬೇಕು ಕನ್ನಡದ ಪ್ರಬಂಧವಾಗಲೀ ಕನ್ನಡದ ಭಾಷಣವಾಗಲೀ ಮಾಡುವ ಒಂದು ಅವರಿಗೇ ಪ್ರೇರೇಪಿಸುವಂಥ ಕಾರ್ಯವನ್ನು ಕೈಗೊಳ್ಳಬೇಕು ತರಬೇತಿ ನೀಡೋದಾಗಲೀ ಅಥ್ವಾ ಸಮ್ಮರ್ ಕ್ಯಾಂಪ್ ಮೂಲಕ ಆಗಲೀ ಮಕ್ಕಳನ್ನು ಕನ್ನಡ ಮಾತಾಡುವ ಹಾಗೆ ಮಾಡಬೇಕು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಅಂತ ಮಾಡ್ತೇವೆ ಹಾಗೆ ಕನ್ನಡ ಸ್ಪೀಕಿಂಗ್ ಕೋರ್ಸ್ ಅಂತಲೂ ಮಾಡ್ಬೋದು ಎಷ್ಟೋ ಆಸಕ್ತರು ಬರುವವರೂ ಇದ್ದಾರೆ ಬರೀ ಕರ್ನಾಟಕದವರಲ್ಲ ಅನೇಕ ಬೇರೆ ಬೇರೆ ರಾಜ್ಯದವರು ಬರುವವರೂ ಇದ್ದಾರೆ ಇಂತಹ ಒಂದು ಕಾರ್ಯಗಳನ್ನು ಕೈಗೊಳ್ಳುವುದ್ರಿಂದ ನಾವು ಕನ್ನಡವನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಕನ್ನಡವನ್ನು ಉಳಿಸಲಿಕ್ಕೆ ಕರ್ನಾಟಕದಲ್ಲಿ ನೆಲೆಸಲು ಯೋಗ್ಯ ಮಾಡಲಿಕ್ಕೆ ಉಪಯುಕ್ತ ಆಗಬಹುದು ಮತ್ತು ಕನ್ನಡ ಬೇಕೇ ಬೇಕು ಎಲ್ಲ ಕಡೆ ಕನ್ನಡ ಬೇಕಂತ ಹೇಳಲಿಕ್ಕೆ ಸಹ ಆಗಲ್ಲ ಯಾಕಂದರೆ ಇವಾಗ ಕೆಲವು ಕಡೆ ನಮಗೆ ಇಂಟರ್ವ್ಯೂಗೆಲ್ಲಾ ಹೋದಾಗ ಅವರ ಹತ್ರ ಕನ್ನಡದಲ್ಲಿ ಮಾತಾಡಲಿಕ್ಕಾಗಲ್ಲ ಯಾಕಂದರೆ ಈಗಿನ ಜನರು ಎಮ್ ಎಮ್ ಎನ್ ಸಿ ಕಂಪೆನಿಗಳಲ್ಲೆಲ್ಲಾ ಇಂಟರ್ವ್ಯೂಗೆ ಬರಬೇಕಾದ್ರೆ ಹಾಂ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅಂಥದ್ರಲ್ಲಿ ಅವರು ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ನಾವು ಕನ್ನಡ ಮಾತಾಡೋದು ಆಗುವುದಿಲ್ಲ ಅದಕ್ಕೆ ಕನ್ನಡವೂ ಇರಬೇಕು ಇಂಗ್ಲೀಷೂ ಇರಬೇಕು ಹಾಂ ಆ ಮಿತಿಗೆ ತಕ್ಕಂತೆ ಕನ್ನಡವೂ ಇರಬೇಕು ಇಂಗ್ಲೀಷೂ ಇರಬೇಕು ಆದರೆ ಕನ್ನಡ ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಕನ್ನಡಿಗರಾಗಿರೋದಕ್ಕೂ ಸಾರ್ಥಕ ಅಂತ ಹೇಳ್ಬೋದು ಮತ್ತೇನಂದರೆ ಇಂಗ್ಲೀಷನ್ನು ಯೂಸ್ ಮಾಡಬಾರ್ದಂತಲ್ಲ ಇಂಗ್ಲೀಷನ್ನು ಎಲ್ಲಿ ಬೇಕೋ ಅಲ್ಲೇ ಯೂಸ್ ಮಾಡಬೇಕು ಮನೆಯಲ್ಲಿ ನಾವು ಮಾತಾಡುವ ಭಾಷೆಯನ್ನು ಯೂಸ್ ಮಾಡಬೇಕು ಇಂಥಾ ಒಂದು ಮನೋಭಾವನೆಯನ್ನು ನಾವು ಸಣ್ಣ ಮಕ್ಕಳಿಂದ ಪ್ರಾರಂಭಿಸಬೇಕು ಆಗ ಮಾತ್ರ ಯುವ ಪೀಳಿಗೆಯಲ್ಲಿ ಅಂತಹ ಒಂದು ಮನೋಭಾವನೆಯನ್ನು ನಾವು ಬೆಳೆಸಲಿಕ್ಕೆ ಅದು ನಮಗೆ ಸಹಾಯ ಆಗ್ಬೋದು ಮತ್ತೇನಂದರೆ ಈಗ ಇಂಗ್ಲೀಷ್ ಮೀಡಿಯಮ್ಮವರಿಗೆಲ್ಲಾ ಕನ್ನಡ ಮಾತಾಡಿ ಮಾತಾಡಿ ಅಂತ ಹೇಳ್ಲಿಕ್ಕೆ ಆಗಲ್ಲ ಯಾಕಂದರೆ ಅದು ಇಂಗ್ಲೀಷ್ ಮೀಡಿಯಮ್ ಹೇಳುವುದಕ್ಕೆ ಇಂಗ್ಲೀಷ್ ಮಾತಾಡುವುದಕ್ಕೆ ಸೋ ಕನ್ನಡವನ್ನು ಶಾಲೆಯಲ್ಲಿ ಇಂಗ್ಲೀಷ್ ಮಾತಾಡಿ ಆದರೆ ಹೊರಗೆ ಬಂದಾಗ ಕನ್ನಡ ಮಾತಾಡೋದರಿಂದ ಇಂಥಾ ಒಂದು ಅಭಿವೃದ್ಧಿಯ ಮಾ ಇಂಥ ಒಂದು ಕಾರ್ಯವನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ